ನಮ್ಮ ಸಮುದಾಯದಲ್ಲಿ ಸಂಸ್ಕೃತಿಯಲ್ಲಿ ಕ್ರೀಡೆಗಳಿಗೆ ವಿಶೇಷವಾದ ಪಾತ್ರವೇ ಇದೆ ಎಂದು ಹೇಳಬೌದು ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೀಡೆಯಲ್ಲಿ ಭಾಗವಹಿಸಲು ತುಂಬ ಆಸಕ್ತಿ ಇರುತ್ತದೆ ಹಾಗೆ ಅವರಿಗೆ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಬೇಕು ಅದರ ನಿಯಮವನ್ನು ತಿಳಿದುಕೊಳ್ಳಬೇಕು ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಡಿ ಪ್ರಶಸ್ತಿಯನ್ನು ಗೆದ್ದು ಅದರಿಂದ ಒಳ್ಳೆಯ ಹೆಸರನ್ನು ಗಳಿಸಬಹುದು ಎಂದು ಇರುತ್ತದೆ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯನ್ನು ಆಡಲು ಆಸಕ್ತಿ ಹೆಚ್ಚು ಇರುತ್ತದೆ ಅದರಿಂದ ಮನಸ್ಸಿಗೆ ಭಾವನಾತ್ಮಕವಾಗಿ ಹಾಗೇ ದೈಹಿಕವಾಗಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ಹಾಗೇ ವ್ಯಾಯಾಮವೂ ಆಗುತ್ತದೆ ಎಂದು ಹೇಳಬಹುದು ಅದರಿಂದ ಆರೋಗ್ಯವೂ ಚೆನ್ನಾಗಿ ಇರುತ್ತದೆ ಅದಕ್ಕಾಗಿ ನಮ್ಮ ಸಂಸ್ಕೃತಿಯಲ್ಲಿ ಕ್ರೀಡೆಗಳನ್ನು ವಿದ್ಯಾರ್ಥಿಗಳೆ ಜಾಸ್ತಿ ಆಡುತ್ತಾರೆ ಭಾಗವಹಿಸುತ್ತಾರೆ ಹಾಗೆಯೇ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರೂ ಒಳ್ಳೆಯ ಒಳ್ಳೆಯ ಆಟಗಳನ್ನು ಆಡಿಸಿ ಪ್ರಶಸ್ತಿಯನ್ನು ತಂದಿದ್ದಾರೆ ಎಂದು ಹೇಳಬಹುದು